ನಾನು ಒಬ್ಬ ಕಲಾವಿದನಾಗಿದ್ದೇನೆ ಹಾಗೂ ಇನ್ನೂ ಹೆಚ್ಚಾಗಿ ಕಲೆಯನ್ನು ಕಲಿಯಲು ಓದುವ ಮೂಲಕ ಪ್ರ್ಯಾಕ್ಟೀಸ್ ಮೂಲಕ ನಾನು ಕಲಿತಾ ಇದ್ದೇನೆ ನಾನು ಚಿತ್ರಕಲೆ ಶಿಲ್ಪಕಲೆ ಹಾಗೂ ಗ್ರಾಫಿಕ್ಸ್ ಕಲೆ ಅನ್ವಯ ಕಲೆ ಇಂತಹ ಶಿಕ್ಷಣಗಳನ್ನು ಪಡೆಯುತ್ತಿದ್ದೇನೆ ನಾನು ಚಿಕ್ಕ ವಯಸ್ಸಿನಲ್ಲಿ ಚಿತ್ರಕಲೆಯನ್ನು ಮಾಡಲು ಬಯಸಿದಾಗ ನನ್ನ ಬಳಿ ಕೊರತೆಗಳು ಹೆಚ್ಚಾಗಿತ್ತು ಏಕೆಂದರೆ ನನ್ನ ಬಳಿ ಬೇಕಾದಂತಹ ಶೀಟ್ಗಳು ಹಾಗೂ ಪೆನ್ಸಿಲ್ಗಳು ಯಾವುದೂ ಇರ್ ಲಭ್ಯವಿರಲಿಲ್ಲ ಹಾಗೂ ನನ್ನ ನನ್ನ ಬುಕ್ಕಿನಲ್ಲೇ ಹಿಂದಿನ ಪುಟದಲ್ಲಿ ಡ್ರಾಯಿಂಗಳನ್ನು ಮಾಡ್ತಾಯಿದ್ದೆ ಅಲ್ಲೇ ನಾನು ಡ್ರಾಯಿಂಗಳನ್ನ ಮಾಡಿ ಹಾಗೂ ಪೆನ್ಗಳಲ್ಲಿ ಡ್ರಾಯಿಂಗಳನ್ನ ಮಾಡಿ ಈ ಥರ ನಾನು ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಕಲಿತ್ಕೊಂಡೆ ಹಾಗೂ ನಾನು ಪಿ ಯುಗೆ ಬಂದಾಗ ನನಗೆ ಇನ್ನೂ ಹೆಚ್ಚಾಗಿ ಕಲೆಯ ಬಗ್ಗೆ ಆಸಕ್ತಿ ಮೂಡಿತು ಆದ್ದರಿಂದ ಎರಡನೇ ಪಿಯು ಓದಿದ ನಂತರ ನಾನು ಡಿಗ್ರಿ ಸೇರುವ ವೇಳೆಗೆ ನನ್ನ ಕಲೆಯನ್ನು ಹೆಚ್ಚಾಗಿ ಬಳಸುವುದಕ್ಕಾಗಿ ನಾನು ಒಂದು ಶಿಕ್ಷಣ ಸಂಸ್ಥೆಗೆ ಸೇರಿದೆ ಅದು ಕಲಾ ಶಿಕ್ಷಣ ಸಂಸ್ಥೆಯಾಗಿದೆ ಅದು ಚಾಮರಾಜೇಂದ್ರ ದೃಶ್ಯ ಕಲಾ ಕಾಲೇಜು ಇದು ಮೈಸೂರಿನಲ್ಲಿ ಬರುವಂತಹ ಕಾಲೇಜ್ ಆಗಿದೆ ಈ ಕಾಲೇಜಿನಲ್ಲಿ ನಮಗೆ ಆರು ವಿಭಾಗಗಳು ಸಿಗುತ್ತದೆ ಅದರಲ್ಲಿ ಪೇಂಟಿಂಗು ಸ್ಕಲ್ಪ್ಚರ್ರು ಆರ್ಟಿಸ್ಟ್ರೀ ಆಮೇಲೆ ಅನ್ವಯಕಲೆ ಇನ್ನಿತರ ವಿಭಾಗಗಳನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ನಾವು ನಾನು ತೆಗೆದುಕೊಂಡಂತಹ ವಿಭಾಗ ಯಾವುದೆಂದ್ರೆ ಒಂದು ಶಿಲ್ಪಕಲೆಯನ್ನು ತೆಗೆದುಕೊಂಡಿದ್ದೇನೆ ನಾನು ಈ ಶಿಲ್ಪಕಲೆಯನ್ನು ಮಾಡಲು ನನಗೆ ಬೇಕಾದಂತಹ ಶೀಟ್ಗಳು ಹಾಗೂ ಬೇಕಾದಂತಹ ಮೀಡಿಯಾ ನಾವು ಸಲೆಕ್ಟ್ ಮಾಡಬೇಕೆಂದ್ರೆ ಯಾವ್ದು ಮಾಡಬೇಕು ಏನು ಮಾಡಬೇಕು ಅದಕ್ಕೆ ವೆಚ್ಚ ಎಷ್ಟಾಗುತ್ತದೆ ಅದನ್ನು ಯೋಚನೆ ಮಾಡಿ ಮಾಡ್ತಿದ್ದೋ ಏಕೆಂದ್ರೆ ನಮಗೆ ಪೂರಕವಾದಂತಹ ಮೀಡಿಯಾಗಳು ಸಿಗ್ತಾಯಿರ್ಲಿಲ್ಲ ಆದ್ದರಿಂದ ನಾವು ಮಣ್ಣಿನಲ್ಲಿ ಮಾಡುವುದನ್ನು ಹೆಚ್ಚಾಗಿ ಮಾಡ್ತಿದ್ದೋ ಮಣ್ಣಿನ ಕಲೆಯಲ್ಲಿ ನಾವು ಟರಕೂಟಗಳನ್ನು ಹಾಗೂ ಸ್ಲ್ಯಾಬ್ಗಳು ಇನ್ನಿತರ ಬೇಕ್ ಬೇಯಿಸುವಂತಹ ಮಣ್ಣಿನ ಕಲೆಯನ್ನು ನಾವು ಮಾಡ್ತೀವಿ ಈ ಬೇಯಿಸುವಂತಹದ್ದು ಹೇಗೆಂದರೆ ನಾವು ಮಣ್ಣನ್ನು ಸರಿಯ ಹದವಾಗಿ ಕೆಮ್ಮಣ್ಣು ಅಥವಾ ಕಪ್ಪುಮಣ್ಣು ಗಳನ್ನು ಬಳಸಿ ಮಾಡಿಕೊಂಡಿರ್ತೀವಿ ಅದನ್ನು ಸರಿಯಾಗಿ ಹದವಾಗಿ ಮೃದುವಾಗು ಮೃದುವಾಗುವಂತೆ ಮಿಕ್ಸ್ ಮಾಡಬೇಕಾಗುತ್ತದೆ ಆನಂತರದಲ್ಲಿ ನಾವು ಅದಕ್ಕೆ ಯಾವ ಆಕಾರ ಬೇಕು ಆ ಆಕಾರವನ್ನು ನೀಡಿ ನಲವತ್ತೆಂಟು ದಿನಗಳ ಕಾಲ ಅದು ಗಾಳಿಯಲ್ಲಿ ಒಣಗುವ ರೀತಿ ಬಿಸಿಲಿನಲ್ಲಿಲ್ಲ ಗಾಳಿಯಲ್ಲಿ ಒಣಗುವ ರೀತಿ ಅದಕ್ಕೆ ಮಾಡ್ತೀವಿ ಗಾಳಿಯಲ್ಲಿ ಒಣಗಿದ ನಂತರ ಅದನ್ನು ನಾವು ಬೇಕಿಂಗ್ ಎಂಬ ಒಂದು ಪದ್ಧತಿಯನ್ನು ಮಾಡಿ ಅದನ್ನು ಬೇಯಿಸುತ್ತೇವೆ ಆ ಬೇಕಿಂಗ್ ಎಂದರೆ ಆ ಮಾಡಿರುವ ಎಲ್ಲ ಕಲಾಕೃತಿಗಳನ್ನು ನಾವು ಒಟ್ಟಾರೆ ಜೋಡಿಸಿ ಜೋಡಿಸುವುದನ್ನು ಕಿಲೆನ್ ಎಂದೂ ಕರೆಯುತ್ತೇವೆ ಆ ಕಿಲೆನ್ನಲ್ಲಿ ನಾವು ಒಟ್ಟಾರೆ ಜೋಡಿಸಿ ಕೆಳಗಿನಿಂದ ಬೆಂಕಿಯನ್ನು ಹಾಕುತ್ತೇವೆ ಅದು ಮೂರು ಗಂಟೆಗಳ ಕಾಲ ಬೆಂಕಿಯು ಈಚೆ ಉರಿಸುತ್ತೇವೆ ನಂತರ ಅದನ್ನು ಒಳಗೆ ತಳ್ಳಿ ಅದು ಸುಮಾರು ಎಂಟು ನೂರು ಡಿಗ್ರಿ ಬೇಯುವ ತನಕ ಬೇಯಿಸುತ್ತೇವೆ ಆನಂತರ ಅದನ್ನು ಎರಡು ದಿನಗಳ ಬಳಿಕ ತೆಗೆದು ಅದರಲ್ಲಿ ಆಗಿರುವ ಬದಲಾವಣೆಗಳನ್ನ ನೋಡ್ತೀವಿ ಅದರಲ್ಲಿ ನಮಗೆ ಎರಡು ಬಣ್ಣಗಳು ಲಭಿಸುತ್ತದೆ ಅದು ಯಾವ್ದ್ಯಾವ್ದು ಅಂದರೆ ಬ್ಲ್ಯಾಕಲ್ಲಿ ಒಂದು ಬರುತ್ತದೆ ಅಥವಾ ಕೆಂಪು ಬಣ್ಣದಲ್ಲಿ ಸಿಗುತ್ತದೆ ನಾವು ಅದನ್ನು ನೋಡುವಾಗ ನಮಗೆ ಹೆಚ್ಚಾಗಿ ಖುಷಿ ಸಂತೋಷ ಎಲ್ಲ ಆಗುತ್ತಿರುತ್ತಿತ್ತು ಹಾಗೇ ನಾವು ಈ ಬೇಕಿಂಗ್ ಸಮಯದಲ್ಲಿ ಕಳೆದ ಕಾಲಗಳು ಅಥವಾ ಮಾಡಿದ ಮೋಜು ಮಸ್ತಿ ಅದೆಲ್ಲವೂ ಖುಷಿ ಕೊಡುತ್ತಿತ್ತು ಈ ಬೇಕಿಂಗ್ ಸಮಯ ನಮಗೆ ಒಂದು ಅದ್ದೂರಿ ಸಂಭ್ರಮವೆಂದೇ ಕರೆಸಬಹುದಾಗಿದೆ ಏಕೆಂದರೆ ಆ ಬೇಕಿಂಗ್ ಸಮಯದಲ್ಲಿ ನಮ್ಮ ಸಹೋದರ ಸಹೋದರಿ ನಮ್ಮ ಸ್ನೇಹಿತರುಗಳು ಎಲ್ಲ ಬಂದು ಒಟ್ಟಾರೆ ಸೇರಿ ಅಲ್ಲೇ ಬೇಕಿಂಗನ್ನು ಮಾಡ್ತಾಯಿರ್ತೀವಿ ಕಾಲೇಜಲ್ಲಿ ಹಾಗೂ ಬೇಕಿಂಗ್ ಮುಗಿಸಿ ನಂತರ ಅದನ್ನು ನಾವು ಮುಂದಿನ ಪ್ರೋಸೆಸ್ಗಾಗಿ ತೆಗೆದುಕೊಳ್ಳುತ್ತೇವೆ ಅದನ್ನು ನಾವು ಬೇರೆ ಬೇರೆ ರೀತಿ ಉಪಯೋಗಿಸುತ್ತೇವೆ ಬೇಕಿಂಗ್ ಆದ ನಂತರ ಅದನ್ನ ನಾವು ಪಾಟ್ಗಳನ್ನು ಬೆಳೆಸೋಕೆ ಇಲ್ಲ ಡಿಸ್ಪ್ಲೇ ಮಾಡೋಕೆ ಇನ್ನಿತರವಾಗಿ ಅದನ್ನು ನಾವು ಉಪಯೋಗಿಸಿಕೊಳ್ತೇವೆ ಕ್ಲೇ ಅಲ್ಲಿ ಮಾಡಿದ್ದನ್ನೆಲ್ಲ ನಂತರದಲ್ಲಿ ನಾವು ಸ್ಟಡಿ ವರ್ಕಲ್ಲಿ ಮಾಡ್ತೀವಿ ಸ್ಟಿಲ್ಲೈಫ್ಗಳು ಮಾಡ್ತೀವಿ ಸ್ಟಿಲ್ಲೈಫ್ ಎಂದರೆ ಅದು ಪದದಲ್ಲಿ ಹೇಳುವಂತೆ ಒಂದು ವಸ್ತು ಸ್ಟಿಲ್ ಆಗಿ ನಿಂತಿರುತ್ತೆ ಅದನ್ನು ನಾವು ಕಾಪಿ ಮಾಡ್ತೀವಿ ಅದನ್ನೇ ಕಾಪಿ ಮಾಡೋದಿಲ್ಲ ಅದನ್ನ ಇಮಿಟೇಟ್ ಮಾಡೋ ಥರ ಮಾಡ್ತೀವಿ ಅದೇಗೆ ಇರ್ಬೋದು ಅಂತ ಅದು ನಾವು ಪೆನ್ಸಿಲ್ ಮೂಲಕ ಅಥವಾ ಬಣ್ಣಗಳ ಹಚ್ಚಿ ಇಲ್ಲ ಕ್ಯಾನ್ವರ್ಸ್ ಮೇಲೆ ಹಚ್ಚಿ ಇನ್ನಿತರ ಕಾ ಬಣ್ಣಗಳಿಂದ ಅದನ್ನ ನಾವು ಮಾಡಲು ಬಯಸುತ್ತೇವೆ ಈ ಬಣ್ಣಗಳನ್ನು ಹಚ್ಚುವ ಸಮಯದಲ್ಲಿ ನಮಗೆ ಹಲವಾರು ತೊಂದರೆಗಳು ಉಂಟಾಗುತಿತ್ತು ಅದೇನೆಂದರೆ ಉದಾಹರಣೆಗೆ ವಾಟರ್ ಕಲರ್ ಎಂಬ ಕಲರ್ ನಾವು ಯೂಸ್ ಮಾಡ್ತೀವಿ ಈ ವಾಟರ್ ಕಲರ್ ಎಂದರೆ ನೀರಿನ ಮಿಶ್ರಣದಲ್ಲಿ ಮಾಡುವ ಬಣ್ಣ ಆ ಬಣ್ಣವನ್ನು ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ಮಾಡಿಕೊಂಡು ಹೋಗಬೇಕಾಗುತ್ತದೆ ಫಸ್ಟ್ ಅದರ ಮಾಡುವ ವಿಧಾನವೇ ಬೇರೆ ರೀತಿ ಅದೇ ಒಂದು ಮೋಚಕವಾದ ವಿಷಯವಾಗಿದೆ ಅದು ಹೇಗೆಂದರೆ ಅದು ಲೈಟ್ ಬಣ್ಣದಿಂದ ಡಾರ್ಕ್ ಬಣ್ಣಕ್ಕೆ ಬರಬೇಕಾಗುತ್ತದೆ ಹೇಗೆಂದರೆ ನಾವು ಒಂದು ಫೇಸನ್ನು ವಾಟರ್ ಕಲರ್ನಲ್ಲಿ ಮಾಡ್ಬೇಕು ಅಂದರೆ ನಮ್ಮ ಫೇಸ್ನಲ್ಲಿ ಲೈಟ್ ಬೀಳುವ ಜಾಗವನ್ನು ಬಿಟ್ಟು ಬಿಟ್ಟು ಈ ಬಾಕಿ ಪ್ಲೇಸ್ಗಳಿಗೆಲ್ಲ ಡಾರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ಬೇಕಾಗುತ್ತದೆ ಆ ರೀತಿ ಅದನ್ನ ವಾಟರ್ ಕಲರನ್ನು ಮಾಡಬೇಕಾಗುತ್ತದೆ ಹಾಗೂ ನಮಗೆ ಹೆಚ್ಚಾಗಿ ಮಾಡಿಸುವುದೇನಂದರೆ ಶಿಲ್ಪಕಲೆಯಲ್ಲಿ ನಾವು ಸ್ಟೋನ್ಗಳ ಮೂಲಕ ನಮ್ಮಲ್ಲಿರುವ ಕಲೆಯನ್ನು ನಾವು ತೋರಿಸುತ್ತೇವೆ ಆ ಸ್ಟೋನ್ನ ನಾವು ಹೊಡಿಬೇಕಾದ್ರೆ ಅದಕ್ಕೆ ಬೇಕಾದಂತಹ ಟೂಲ್ಸ್ಗಳು ನಮ್ಮಲ್ಲಿ ಲಭ್ಯ ಇರಲಿಲ್ಲ ಅದನ್ನು ನಾವು ಖರೀದಿಸಲು ನಮಗೆ ಹಣ ಇರಲಿಲ್ಲ ನಾವು ಬೇರೆ ಕಡೆ ವರ್ಕ್ ಮಾಡಿ ಅದನ್ನ ಖರೀದಿ ಮಾಡ್ತಿದ್ದೋ ಹಾಗೆಯೇ ಅದನ್ನೆಲ್ಲ ನಾವು ಮಾಡಬೇಕಂದ್ರೆ ಫುಲ್ಲು ಕಷ್ಟ ಪಟ್ಟು ರಾತ್ರಿ ಗಳಲ್ಲಿ ನಾವು ಕೆಲಸ ಮಾಡ್ತಿದ್ದೋ ಕಾಲೇಜ್ ಮುಗಿಸಿದ ನಂತರ ಕೆಲಸ ಮಾಡಿ ಆ ಕೆಲಸದಲ್ಲಿ ಬಂದಂಥ ಹಣದಿಂದ ನಾವು ಅದಕ್ಕೆ ಬೇಕಾದ ಸಾಮಗ್ರಿಗಳು ಬೇಕಾದಂಥ ಎಲ್ಲ ಮೆಟೀರಿಯಲ್ಗಳನ್ನು ತೆಗೆದುಕೊಳ್ಳೋದು ಆ ಥರ ಮಾಡಿ ನಮ್ಮ ಚಿತ್ರಕಲೆಯನ್ನು ಪ್ರಾರಂಭ ಮಾಡಿ ಮಾಡ್ತಾ ಯಿದ್ದೀನಿ ಇನ್ನೂ ಈ ಚಿತ್ರಕಲೆಯಲ್ಲಿ ನಮಗೆ ತುಂಬ ಆಸಕ್ತಿಕರ ವಿಷಯವೇನೆಂದರೆ ನಾವು ನೋಡುವ ರೀತಿಯೇ ಬೇರೆ ರೀತಿಯಾಗಿ ನೋಡಬೇಕಾಗುತ್ತದೆ ಒಂದು ವಸ್ತುವನ್ನ ನೋಡಬೇಕಾದ್ರೂ ಅದೆಲ್ಲ ಇಲ್ಲಿ ಬೇರೆ ಥರ ಆಗುತ್ತದೆ ಹಾಗೇ ನಮ್ಮ ಶಾಲೆಯಲ್ಲಿ ಕಲಿಸಿಕೊಡುವ ಗುರುಗಳು ನಮಗೆ ಹೆಚ್ಚಾಗಿ ಪ್ರೋತ್ಸಾಹ ನೀಡುತ್ತಾ ಇರ್ತಾರೆ ಅವರು ಪ್ರೇರೇಪಣೆ ಆಗುತ್ತಾರೆ ಅದು ಹೇಗೆಂದ್ರೆ ಅವರು ನಮ್ಮ ರೀತಿಯೇ ನಮ್ಮ ಜೊತೆಗೇ ಸೇರಿಕೊಂಡು ನಮ್ಮಲ್ಲಿ ಹೇಳಿಕೊಟ್ಟು ಅವರು ಕೂಡ ಕೆಲಸ ಅಲ್ಲೇ ಮಾಡ್ತಾಯಿರ್ತಾರೆ ಅದು ನಮಗೆ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಅವರು ನಮ್ಮ ಜೊತೆ ಮಾಡ್ತಾಯಿರೋದ್ರಿಂದ ನಮಗೂ ಹೆಚ್ಚಾಗಿ ಇನ್ನು ಮಾಡ್ಬೇಕಲ್ಲ ನಾವು ಬೇರೆ ಥರ ರೀತಿಲಿ ಮಾಡ್ಬೇಕಲ್ಲ ಅದನ್ನೇ ಎಂಬ ಆಸಕ್ತಿಕರ ವಿಷಯಗಳು ಮೂಡುತ್ತದೆ ಹಾಗೇ ಅವರು ನಮಗೆ ಕೆ ಪ್ರಶ್ನೆ ಮಾಡುವ ವಿಧಾನವೇ ಬೇರೆ ರೀತಿಯಾಗಿರುತ್ತದೆ ಒಂದು ರೀತಿಯ ಬೇರೆ ರೀತಿಯ ಪ್ರಶ್ನೆಗಳನ್ನ ನಮ್ಗೆ ಕೇಳ್ತಾಯಿರ್ತಾರೆ ಆದ್ದರಿಂದ ನಾವು ನೆಕ್ಸ್ಟ್ ಮುಂದಿನ ಸಾರಿ ಮಾಡುವಾಗ ಆ ಪ್ರಶ್ನೆಗಳನ್ನೇ ನಮ್ಮ ಯೋಚನೆಯಾಗಿಟ್ಟುಕೊಂಡು ಒಂದು ಕೆಲಸವನ್ನು ಮಾಡ್ತಾಯಿರ್ತೀವಿ ಒಂದು ವರ್ಕನ್ನು ಮಾಡ್ತೀವಿ ನಂತರದಲ್ಲಿ ನಾವು ಹೆಚ್ಚಾಗಿ ನೋಡುವುದೇನಂದರೆ ಪೇಂಟಿಂಗ್ ವಿಭಾಗದಲ್ಲಿ ಪೇಂಟಿಂಗ್ ವಿಭಾಗದಲ್ಲಿ ಹೇಗೆ ಮಾಡ್ತಾಯಿರ್ತೀವಿ ಅಂದರೆ ಕಲಾಕೃತಿಗಳನ್ನ ನಮಗೆ ತಿಳಿದಿರುತ್ತೆ ಆದರೆ ಬೇರೆಯವರಿಗೆ ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗಬೇಕು ಆ ರೀತಿ ನಾವು ಯೋಚನೆ ಮಾಡಿ ಮಾಡ್ತಾಯಿರ್ತೀವಿ ಏಕೆಂದರೆ ಇದರಿಂದ ನಮಗೆ ಬೇರೆ ರೀತಿಯ ಅನುಕೂಲಗಳಾಗುತ್ತದೆ ಜನರಲ್ಲೂ ಜನರು ಬಂದು ನೋಡುವ ದೃಷ್ಟಿಕೋನವೇ ಬೇರೆ ರೀತಿಯಾಗಿರುತ್ತದೆ ನಾವು ಮಾಡಿದ ಪೇಂಟಿಂಗನ್ನು ಆ ಪೇಂಟಿಂಗ್ ಮಾಡಲು ನಾವು ಶ್ರಮಪಟ್ಟಿದ್ದು ಅಲ್ಲಿ ಕಾಣಿಸುತ್ತದೆ ಆದ್ದರಿಂದ ಆ ಥರ ಪೇಂಟಿಂಗಳು ನಮಗೆ ತುಂಬ ಇಷ್ಟ ಆಗುತ್ತದೆ ನಂತರದಲ್ಲಿ ನಾನು ಪೇಂಟಿಂಗ್ ಕಲಿಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ಆ ಕಲರ್ ಮಿಕ್ಸಿಂಗ್ಗಳೆಲ್ಲ ನನಗೆ ತುಂಬ ತೊಂದರೆ ಆಗಿತ್ತು ಏಕೆಂದರೆ ಒಂದು ಬಣ್ಣ ಒಂದು ಬಣ್ಣ ಎರಡು ಮಿಕ್ಸ್ ಮಾಡಿದ್ರೆ ಬೇರೆ ಕಲರ್ ಆಗ್ತಿತ್ತು ಆದರೆ ನನಗೆ ಬೇಕಾದಂಥ ಕಲರ್ಗಳನ್ನು ನಾನು ಮೂರೇ ಕಲರ್ನಲ್ಲಿ ತೆಗೆದುಕೊಳ್ಳಬಹುದೆಂದು ಮಾಹಿತಿ ಕೂಡ ನಂಗೆ ಗೊತ್ತಿರಲಿಲ್ಲ ಅದನ್ನು ನಾನು ಕಲಿತೆ ಅಲ್ಲೋಗಿ ಆ ಮಾಹಿತಿಗಳನ್ನೆಲ್ಲ ನನಗೆ ಕಾಲೇಜ್ ಮುಖಾಂತರ ತಿಳಿಸಿಕೊಟ್ಟರು ಮೊದಲಿಗೆ ನಾನು ಈ ಚಿತ್ರಕಲೆಯಲ್ಲಿ ಇನ್ನೂ ಹೆಚ್ಚಾಗಿ ಪ್ರೇರೇಪಣೆಗೊಂಡು ಒಂದು ಭಾರತಕ್ಕೆ ಒಂದು ಹೆಸರುವಾಸಿಯಾಗುವಂತಹ ಚಿತ್ರಗಳನ್ನು ರಚಿಸಬೇಕೆಂದು ಇಚ್ಛಿಸುತ್ತೇನೆ ಈ ಚಿತ್ರಗಳು ನನಗೆ ತುಂಬ ಆಸಕ್ತಿದಾಯಕವಾಗಿರುತ್ತದೆ ಹಾಗೂ ನಾವು ಹೇಗೆಲ್ಲ ನೋಡಬೇಕು ಚಿತ್ರಗಳನ್ನೆಂಬುದು ನಮಗೆ ತಿಳಿದು ಬರುತ್ತದೆ ನಮ್ಮ ಸಹೋದರರ ಜೊತೆ ನಾವು ವರ್ಕ್ ಮಾಡ್ತಾಯಿದ್ದಾಗ ಅವರಲ್ಲೂ ನಮ್ಮಲ್ಲಾಗುವ ಲೋಪದೋಷಗಳನ್ನು ನಮಗೆ ಅವರು ತಿಳಿಸಿ ಕೊಡ್ತಾರೆ ಹಾಗೂ ಅವರಲ್ಲಾಗುವ ಲೋಪದೋಷಗಳನ್ನ ನಾವು ತಿಳಿಸಿಕೊಡ್ತೀವಿ ಇದರಿಂದ ಒಂದು ವರ್ಕು ಸರಿಯಾದ ರೀತಿಯಲ್ಲಿ ಕಂಡು ಬರಲು ಶುಶ್ ಸರಿ ಹೋಗುತ್ತದೆ ಧನ್ಯವಾದಗಳು